ಹಲೋ ಹಲೋ ಪ್ರಿನ್ಸಿಪಲ್ ಮೇಡಮ್ಮಾ ಹ್ಞೂ ಮೇಡಮ್ ನನ್ನ ಹೆಸರು ಕಲಾವತಿ ಅಂತ ನಾವು ದೊಡ್ಬಳ್ಳಾಪುರ್ದಿಂದ ಹೊಸ್ಕೋಟೆ ಶಿಫ್ಟ್ ಆಗಿದ್ದೀರಿ ನಿಮ್ಮ ಕಾಲೇಜ್ ಬಗ್ಗೆ ತುಂಬ ಕೇಳಿದ್ದೀರಿ ನನ್ನ ಮಗ ಎಸ್ ಎಲ್ ಸಿಯಲ್ಲಿ ಪಾಸ್ ಆಗಿದ್ದಾನೆ ಅದಕ್ಕೆ ನಿಮ್ಮ ಕಾಲೇಜಲ್ಲಿ ಶೀಟ್ ಬೇಕಾಗಿತ್ತು ಮೇಡಮ್ ಇಲ್ಲ ದೊಡ್ಬಳ್ಳಾಪುರ್ದಿಂದ ಈವಾಗ ಶಿಫ್ಟ್ ಆಗಿದಿನಿ ಮೇಡಮ್ ಬಂದ ಮೇಲೆ ನಾವು ಒಂದು ವೀಕಾಯಿತು ಶಿಫ್ಟಾಗಿ ಎಲ್ಲ ಕಡೆ ವಿಚಾರಿಸಿದ್ರು ನಿಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ ಎಜುಕೇಶನು ಚೆನ್ನಾಗಿದೆ ಹಾಗೆಲ್ಲಾ ಹೇಳಿದ್ರು ಅದಿಕ್ಕೆ ಎರಡು ತಿಂಗಳಾಗಿದ್ರು ಪರವಾಗಿಲ್ಲ ಮೇಡಮ್ ಶೀಟ್ ಕೊಡ್ತೀರಾ ನೈನ್ಟಿ ನೈನ್ಟಿ ಫೈವ್ ತಗೊಂಡಿದ್ದಾನೆ ಮೇಡಮ್

ಅಡ್ಮಿಶನ್ ಅಡ್ಮಿಶನೆಲ್ಲ ಎಷ್ಟು ಮೇಡಮ್ ಡೊನೇಷನ್ ಸೈನ್ಸ್ ತಗೋತಿನಿ ಅಂತ ಹೇಳ್ತಾ ಇದಾನೆ ಮೇಡಮ್ ಅವನು ಹ್ಞೂ ಹ್ಞೂ ಮತ್ತು ಮತ್ತು ಕಾಲೇಜಲ್ಲಿ ಲಂಚ್ದು ಅದೆಲ್ಲಇದೆಯ ಮ್ಯಾಮ್ ವ್ಯವಸ್ಥೆ ಇಲ್ಲ ಬಾಕ್ಸು ಕ್ಯಾಂಟೀನ್ ಏನಾದರು

ಹಾಂ ವ್ಯಾನ್ ಬೇಕಾಗುತ್ತೆ ಮ್ಯಾಮ್ ಕನಕ್ ನಗರಿಗಾ ಹ್ಞೂ ಹ್ಞೂ

ಸರಿ ಮ್ಯಾಮ್ ನಾಳೆ ನಾಳಿದ್ದು ಬರ್ತೀನಿ ಮೇಡಮ್ ಹಾಂ ಸರಿ ಮೇಡಮ್ ಬರ್ತೀರಿ

ಹಾಂ ಸರಿ ಮೇಡಮ್ ಹಾಂ ತಗೊಂಡ್ ಬರ್ತಿರಿ ಮೇಡಮ್ ಹಾಂ ತಗೊಂಡ್ ಬಂದಿದಿನಿ ಮೇಡಮ್ ಬರಬೇಕಾದ್ರೆ ತಗೊಂಡ್ ಬಂದಿದೀರಿ

ಹಾಂ ಸರಿ ಮೇಡಮ್ ಬರ್ತೀರಿ ಥ್ಯಾಂಕ್ ಯು ಮೇಡಮ್ ಹ್ಞೂ